ಮುಖ್ಯ ಕಲೆಗಾರರ ಬಗ್ಗೆ ಮಾತಾಡೋದಾದರೆ ನಾವು ಮೊದಲನೇದಾಗಿ ಭಾರತದ ಮೊದಲನೇ ಕಲೆಗಾರ ಅಂತ ರಾಜಾ ರವಿವರ್ಮ ಅವರು ಹೆಸರು ಮಾಡಿದ್ದಾರೆ ಮತ್ತು ಇವರು ಭಾರತದ ಮೊದಲನೇ ಮೊಡ್ರನ್ ಆಟ್ಟಿಸ್ಟ್ ಅಂತ ಅವರ ವೆಸ್ಟರ್ನ್ ಅಸಿಟಿಕ್ ಮತ್ತು ಇಂಡಿಯನ್ ಎಕಾನೊಗ್ರಫಿಗೆ ತುಂಬಾ ಫೇಮಸ್ ಆಗಿದ್ದೋರು ಮತ್ತು ರಾಜಾ ರವಿವರ್ಮ ಅವರು ಭಾರತದ ಕಲೆಗೆ ಪಿತಾಮಹ ಅಂತಲೇ ಹೆಸರು ಮಾಡಿದ್ದು ಇಂಡ್ಯಾದಲ್ಲಿ ಕಲೆಯ ದೇವರು ಅಂತ ದೇವಿ ಸರಸ್ವತಿನ ಕರೀತಾರೆ ಯಾಕಂದರೆ ದೇವಿ ಸರಸ್ವತಿ ಇದ್ದರೆ ನಾವು ಬರೆಯೊದಕ್ಕಾಗ್ಲಿ ಓದೋದಕ್ಕಾಗಲಿ ಅವಳ ವರ ಬೇಕು ಅಂತ ಒಂದು ನಂಬಿಕೆ ಇದೆ ಭಾರತದವರಲ್ಲಿ ಮತ್ತು ಭಾರತದಲ್ಲಿ ಕಲೆಗಾರರು ಅಂತ ಬಂದರೆ ತುಂಬ ಜನರೇ ಹೆಸಾರುವಾಸಿಯಾಗಿದ್ದಾರೆ ಅದರಲ್ಲಿ ಹುಸೇನ್ ಇವರು ಮಾಸ್ಟರ್ ಆಫ್ ಪೈಂಟಿಂಗ್ ಇನ್ ಇಂಡ್ಯಾ ಅಂತಲೇ ತುಂಬ ಫೇಮಸ್ಸು ಮತ್ತು ಕಲೆಗಳಲ್ಲಿ ಬಹಳ ಸುಂದರವಾಗಿ ಮತ್ತು ಸಾಮಾನ್ಯವಾಗಿ ಕಂಡುಬಂದಂತಹ ಶೈಲಿ ಯಾವುದಂದ್ರೆ ರಿಯಲಿಸಂ ಇಂಪ್ರೆಷನಿಸಂ ಎಕ್ಸ್ಪ್ರೆಷನಿಸಂ ಮತ್ತು ಅಬ್ಸ್ಟ್ರಾಕ್ಟ್ ಅಂತ ಈ ನಾಲ್ಕು ಆರ್ಟ್ಗಳಲ್ಲಿ ರಿಯಲಿಸಂ ಅಂತ ಬಂದರೆ ಅದು ಇವಾಗ ನಾವು ಏನ್ ನೋಡಿರ್ತೀವಿ ಅದರ ತಕ್ಕಂತೆಯೇ ಅದೊಂದು ಭಾವಚಿತ್ರ ನಾವು ಕಾಣ್ಬೋದು ಇವಾಗ ನಾವು ಒಂದು ಪ್ರಕೃತಿ ಹೇಗಿದೆ ಮರ ಗಿಡ ಸೂರ್ಯನ ಜೊತೆ ಹೇಗೆ ಒಂದು ಚಿತ್ರ ನಾವು ಕಣ್ಣು ತುಂಬ್ಕೊತೀವಿ ರಿಯಲಿಸಂ ಅನ್ನೋ ಕಲೇನ ಕಲ್ತಿರೋರ ನಾವು ಒಂದು ಕಲೇನ ನೋಡಿದ್ರೆ ನಾವು ಅಲ್ಲಿ ಏನ್ ನೋಡಿರ್ತೀವಿ ಅದೇ ಕಣ್ಣಿಗೆ ಕಟ್ಟಿದಂತೇನೆ ಇರುತ್ತೆ ಅದು ಒಂದು ರಿಯಲಿಸಂ ಅನ್ನುವ ಅಂತಹ ಕಲೆಯ ಸ್ಟೈಲು ಇಂಡ್ಯಾದಲ್ಲಿ ಹೇಳಬೇಕಂದ್ರೆ ಇಂಡ್ಯಾ ಅಂತ ಅಲ್ಲ ಭಾರತ ಅಂತ ಅಲ್ಲ ಇಡೀ ಜಗತ್ತಿನಲ್ಲಿ ಕಲೆಗಾರರು ಅಂತ ತುಂಬಾ ಅಭಿವೃದ್ಧಿಯಾಗಿದೆ ಮತ್ತು ಎಲ್ಲ ಕಡೆ ಕಲೆಗೆ ಒಂದು ಅದರೆ ಆದ ಅದರದ್ದೇ ಆದಂಥ ಸ್ಥಾನ ಕೂಡ ಇದೆ ಈಗಲೂ ಸಹ ಎಷ್ಟೋ ಜನ ಕಲೆನೇ ಅವರ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಾರೆ ಕಲೆ ಇವಾಗ ಜೀವ ಇಲ್ಲದೆ ಇರೋ ವಸ್ತುಗೂ ನಾವು ಒಂದು ಚಿತ್ರಕಲೆಯಿಂದ ಅದಕ್ಕೊಂದು ಜೀವ ತುಂಬೋದು ನೋಡೋರ ಕಣ್ಣಿಗೆ ಒಂದು ಖುಷಿ ತರುತ್ತೆ ಕಲೆಯಿಂದ